ಹಲೋ ಹಾಂ ತಿರ್ಗೋಣ ರೀ ಅಲ್ಲಿ ಮುಂದೆ ಎರಗಟ್ಟಿ ರೇಣುಕಾ ದಾಬಾಗೆ ತಿರ್ಗುಣ್ ರೀ ನಿಮ್ಗೆ ಯಾವ ಥರ ಊಟ ಬೇಕಲ್ಲ ಆ ಥರ ಊಟ ಸಸ್ಯಾಹಾರಿ ಬೇಕಾದ್ರೆ ಸಸ್ಯಾಹಾರಿ ಮಾಂಸಾಹಾರಿ ಬೇಕಾರೆ ಮಾಂಸಾಹಾರಿ ವೆಜ್ಜಾ ನಾನ್ವೆಜ್ಜಾ ನಿಮಗೆ ನಾಷ್ಟಾ ಬೇಕಾರೆ ನಾಷ್ಟಾ ಯಾವ ರೀತಿಂದ ನಿಮ್ಗೆ ಬೇಕಾ ಆ ರೀತಿಂದ ಎಲ್ಲ ಸಿಗ್ತೈತೆ ಇಲ್ಲಿ ಆ ದಾಬಾಕ್ಕೋಗಿ ನಾವು ಸ್ಟಾಪ್ ಮಾಡೋಣ ಅವು ಅಂದ್ರೆ ಅಲ್ಲಿ ನಾವು ಖಾಯಂ ತರ್ತೀವ್ ರೀ ಖಾಯಂ ಖಾಯಂ ತರ್ತೀವ್ ಅಲ್ಲಿ ನಾಷ್ಟಾನೂ ನಿಮಗೆ ಚೊಲೋ ಕೊಡು ಚೊಲೋ ಕ್ವಾಲಿಟಿ ಕ್ವಾಲಿಟಿ ನಾಷ್ಟಾ ಕೊಡ್ತಾರೆ ರೀ ಸ್ವಚ್ದಾಗೆ ಸ್ವಚ್ದಾಗೆ ನಾಷ್ಟಾ ಕೊಡ್ತಾರ್ರಿಪ್ಪ ಇಲ್ಲಿ ಅಲ್ಲಿ ಹೋಗೋನ್ ರೀ ನಾಷ್ಟಾ ಮಾಡೋನ್ ರೀ ನಾವೂ ಅಲ್ಲೇ ಮಾಡೋದ್ ನಾವೂ ಇನ್ನೂ ಮಾಡಿಲ್ಲ ರೀ ನಾವೂ ಅಲ್ಲೇ ಮಾಡೋನ್ರಲ ಹಾಂ

ಹೌದು ರೀ ನಾವು ನಿಮ್ಮ ನಿಮ್ಮಂತನ ನಾವೂ ಎಲ್ಲಾರ್ ನಾಷ್ಟಾ ಮಾಡಿದ್ದೆವು ರೀ ಅಲ್ಲಿ ಹೋಗಿ ಮಾಡೋನ್ರಲಾ ಹಾಂ ಹಾಂ ಓಕೆ ಮಾಡೋನ್ ತೊಗೊರಿ ಅದು ನೋಡೋಣ ತೊಗೊರಿ ಅಲ್ಲಿ ಕರಿಯಮ್ಮನ ಗುಡಿ ದಾಟ್ದ ಕೂಡ್ಲೇ ಮಾಡಿ ಬಿಡೋಣ ರೀ

ಆಯ್ತು ಆಯ್ತು ತೊಗೊಳ್ರಿ ಮಾಡೋನ್ ತೊಗೊರಿ ಮಾಡೋಣ್ರ್ ಆಯ್ತು ಆಯ್ತು ತೊಗೊರಿ ನಾವು ಇಲ್ಲೇ ಕ್ರಾಸಿಗೆ ಸ್ಟಾಪ್ ಮಾಡ್ತೀವ್ ತೊಗೊರಿ